ಹಲೋ

ಹಾಂ ಹೌದು ಹೇಳಿ ನಿಮ್ಮ ಮಗೂಗೆ ನಿಮ್ಮ ಮಗು ಹೆಸ್ರ್ ಏನು ಹೇಳಿ ಕಾವೇರಿನಾ ಹೌದ ಎಷ್ಟು ದಿನ ಬೇಕಾಗಿತ್ತು ಲೀವು ಒಂದು ವಾರನಾ ಇವಾಗ್ಲೆ ಇಂಟರ್ನಲ್ಸ್ ಎಕ್ಸಾಮ್ಸೆಲ್ಲ ಸ್ಟಾರ್ಟಾಗ್ತಿದೆ ಅಲ್ಲವಾ ಹಾಗಾಗಿ ಲೀವ್ ತೊಗೊಳ್ಳೋದು ಒಳ್ಳೇದಂತ ಅನ್ನಿಸ್ತಿಲ್ಲ ಮತ್ತು ಅವ್ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಹೌದು ಫಂಕ್ಷನ್ ಇದೆ ಬ ಹೌದಾ ನೀವು ಹೇಳ್ತಿರೋದು ಸರಿನೇ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಏನು ಅಂದರೆ ಅವು ಇವಾಗ ಇಂಟರ್ನಲ್ಸೆಲ್ಲ ಇದೆ ಅಲ್ಲವಾ ಅದು ಮಿಸ್ ಮಾಡಿಕೊಂಡ್ರೆ ಅವ್ರು ಮುಂದೆ ಎಕ್ಸಾಮ್ಸ್ಗೆ ಮತ್ತೆ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರಾ ಹಾಗಾಗೀ ಯಾವಾಗ ನೆಸೆಸಿಟಿ ಇದೆ ಅವಾಗ ಲೀವ್ ತೊಗೊಂಡರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹೌದಾ ಆಯ್ತ್ ಆಯಿತು ಆಯಿತು ರೀ ಇದು ಕಳ್ಸಿ ಕೊಡಿರಿ ಯಾವಾಗ ನಿಮಗೆ ತುಂಬ ಇವಾಗ ಫೈವ್ ಡೇಸ್ ಅಂತ ಹೇಳ್ತಿದೀರಲ್ವಾ ಕಂಪಲ್ಸರಿ ಯಾವಾಗ ಅಟೆಂಡ್ ಆಗಬೇಕು ಅಂತೀರ ಅವಾಗ ಮಾತ್ರ ಲೀವ್ ಹಾಕ್ಸಿ ಕರ್ಕೊಂಡು ಹೋಗಿ ಆಯಿತಾ ಮತ್ತೆ ನೆಕ್ಸ್ಟ್ ರಿಪೀಟ್ ಮಾಡಬೇಡಿ ಇದೇ ಥರ ಆಯಿತಾ ಏಕಂದ್ರೆ ಅವ್ರಿಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಎಕ್ಸಾಮ್ಸ್ಗೆ ಇವಾಗ ಕ್ಲಾಸಸ್ ಮಿಸ್ ಆದ್ರು ಅವ್ರಿಗು ಎಕ್ಸಾಮ್ಸ್ ಅದೇ ಕ್ವೆಷನ್ಸ್ ಬಂತು ಅಂದರು ಮತ್ತೂ ತುಂಬ ಪ್ರಾಬ್ಲಮ್ ಆಗುತ್ತೆ ಅಲ್ಲವಾ ಅದರಿಂದ ಅಷ್ಟೇ ನಿಮ್ಮ ಮಕ್ಕಳು ಸಲುವಾಗೆ ಹೇಳ್ತಿರೋದು ಆಯ್ತು ಅಮ್ಮಿ ಕಟ್ ಊಂ ಊಂ ಆಯ್ತು ಹೇಳಿ ಓಕೆ ಆಯ್ತು